ಕರ್ನಾಟಕ ರಾಜ್ಯದ ಸುದ್ದಿ ಮಾಧ್ಯಮಗಳು ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯಕ್ಕೆ ಅದ್ನ ಕೆ ಅದರದ್ದೇ ಆದ ಒಂದು ನ್ಯಾಯವನ್ನು ಸುದ್ದಿ ಮಾಧ್ಯಮಗಳು ಹೊಂದಿಸ್ತಿದೆ ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ ಏಳು ಮಾನವ ಹಕ್ಕುಗಳು ಇದ್ದವು ಇವಾಗ ಆರು ಆಗಿದ್ದಾವೆ ಒಂದು ಆಸ್ತಿ ಹಕ್ಕನ್ನು ತೆಗ್ದಿದ್ದಾರೆ ಆ ಒಂದು ಆಸ್ತಿ ಹಕ್ಕು ಇವಾಗ ಸಂವಿಧಾನ್ದಲ್ಲಿ ಇಲ್ಲ ಅದು ತೆಗ್ದಿರೋದ್ರಿಂದ ಆಸ್ತಿ ಅಂದರೆ ನಾವಿವಾಗ ಕೆಲವರು ರಾಜಕೀಯದಲ್ಲಿರ್ಬೋದು ಸಾಮಾಜಿಕವಾಗಿ ಕೆಲವೊಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳು ಒಂದು ಹಣವನ್ನು ಹಣದ ವ್ಯಾಮೋಹವೋ ದುರಾಸೆಯೋ ಏನೋ ಗೊತ್ತಿಲ್ಲ ಬಡವರಿಗೊಂದು ನೂರು ರೂಪಾಯಿ ಕೊಡೋಕ್ಕೆ ಹಿಂದೆ ಮುಂದೆ ನೋಡುವಂಥ ಈ ಒಂದು ಸಮಾಜ ಅಷ್ಟೆಲ್ಲ ಒಂದು ರೂಮ್ ತುಂಬೋ ಅಷ್ಟು ಹಣವನ್ನು ಶೇಖರಣೆ ಮಾಡ್ತಿದಾರೆ ಅಂದರೆ ಒಂಥರ ಅದು ಕೀಳು ಮನೋಭಾವ ಒಂದು ಹೊತ್ತು ಊಟ ಹಾಕಕ್ಕೂ ಅವ್ರು ಹಿಂದೆ ಮುಂದೆ ನೋಡ್ತಾರೆ ಅಂದರೆ ದುಡ್ಡನ್ನು ಹೆಂಗ್ ಸಂಗ್ರಹಣೆ ಮಾಡಿರ್ಬೋದು ಅವರು ಐದೈದು ಕೆ ಜಿ ಹತ್ತತ್ತು ಕೆ ಜೀ ಚಿನ್ನಾಭರಣವನ್ನು ಮನೇಲಿ ಇಟ್ಕೊಂಡಿದ್ದಾರೆ ಆ ದೇವ್ರುಗಳ ಮೂರ್ತಿಗಳು ಕೂಡ ಚಿನ್ನದಲ್ಲೇ ಅವರು ನಿನ್ನೆ ಯಾವುದೋ ಒಂದು ಸುದ್ದಿ ನೋಡಿದೆ ಅದು ಚೈತ್ರ ಅವರೇನೋ ಅಂದ್ರೆ ಅದು ಆಫೀಸರ್ ಅಂತೆ ಅವ್ರ್ ಮನೇಲಿ ಕೋಟಿ ಕೋಟಿ ಹಣದ ಕಂತೆಗಳು ಆ ಒಂದು ಹಣನ ಎಲ್ಲಿಂದ ಅವರಿಗೆ ಒಂದು ಹೋಟೆಲಲ್ಲಿ ಸಫ್ಲೈ ಮಾಡ್ತಿದ್ದಂಥ ತಟ್ಟೆ ತೊಳಿತಿದ್ದಂಥ ಒಬ್ಬ ವ್ಯಕ್ತಿ ಈ ಕೋಟಿ ಕೋಣ ಕೋಟಿ ಕೋಟಿ ಹಣವನ್ನು ಸಂಗ್ರಹಣೆ ಮಾಡಕ್ಕೆ ಸಾಧ್ಯವಾ ಅವ್ರು ಏನು ಮಾಡ್ತಿದ್ದರು ಏನು ಹಗರಣ ಮಾಡ್ತಿದ್ದರು ನಾವು ಅವ್ರ ಏನು ಅವರ ವೃತ್ತಿ ಏನು ಮತ್ತು ಅವರಲ್ಲಿ ಏನು ಒಂದು ಆಸ್ತಿ ವಿವರವನ್ನು ತನಿಖೆ ಮಾಡ್ತಾರಲ್ಲ ಅದೆಲ್ಲ ಸಾಧ್ಯವಾಗೋದು ಸುದ್ದಿ ಮಾಧ್ಯಮಗಳಿಂದಲೇ ಆ ಸುದ್ದಿ ಮಾಧ್ಯಮಗಳಿಂದಲೇ ಅವರು ತಮ್ಮ ಹಗರಣಗಳನ್ನು ಬಯಲಿಗೆಳೆಯೋದು ಮತ್ತು ಯಾವ ಯಾವ ಒಂದು ಕ್ಷೇತ್ರದಲ್ಲಿ ಯಾವ್ಯಾವ ಅಧಿಕಾರಿಗಳು ಎಷ್ಟು ಹಣವನ್ನು ಎಷ್ಟು ಆಸ್ತಿಯನ್ನು ಒಟ್ಟಾಗಿ ಅವರು ಕೂಡಿಸಿದ್ದಾರೆ ಅನ್ನೋದನ್ನ ವಿವರಣೆಯನ್ನು ಸುದ್ದಿ ಮಾಧ್ಯಮಗಳು ಬಿತ್ತಾರ ಮಾಡೋದು ಅವರ ಒಂದು ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತವಾಗಿ ಆಸ್ತಿ ಹಕ್ಕು ಏನಾದರೂ ಇದ್ದಿದ್ದರೆ ಸಾರ್ವಜನಿಕವಾಗಿ ಅದು ಭಾಳ ಉಪಯೋಗ ಆಗ್ತಿತ್ತೇನೋ ಕೆಲವರಿಗೆ ಕೆಲವರಿಗಂತೂ ಬಡವರಿಗಂತೂ ಅದು ಉಪಯೋಗ ಆಗ್ತಿರಲಿಲ್ಲ ಇವಾಗ ಪ್ರಸ್ತ ಆರು ಹಕ್ಕುಗಳು ಇದ್ದಾವೆ ಸಂವಿಧಾನದಲ್ಲಿ ಅದು ಭಾಳಾಗಳಿದಾ ಹನ್ನೆರಡರಿಂದ ಇಪ್ಪ್ ಮೂವತ್ತೆರಡನೇ ವಿಧಿಯವರೆಗೂ ಕೂಡ ಸಮಾನತೆ ಶೋಷಣೆ ವಿರುದ್ಧದ ಹಕ್ಕು ಸಂವಿಧಾನದ ಹಕ್ಕು ಮತ್ತು ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಹಕ್ಕು ಶಿಕ್ಷಣದ ಹಕ್ಕು ಇವೆಲ್ಲ ಹಕ್ಕುಗಳನ್ನು ನಾವು ಉಪ್ಯೋಗಿಸ್ತಿದ್ದೀವಿ ಅದು ಎಲ್ಲರಲ್ಲೂ ನಾವು ಜೀವಂತವಾಗಿರುವಂಥ ವ್ಯಕ್ತಿಗಳು ಎಲ್ಲರ ಹಕ್ಕದು ಸಮಾನತೆ ನಾವೇನಾದರೂ ಒಂದು ಪುರುಷರು ಮಹಿಳೆಯರಲ್ಲಿ ಸಮಾನತೆ ಇಲ್ಲ ಒಂದು ಕ್ಷೇತ್ರದಲ್ಲಿ ಅದು ಸರ್ಕಾರ ಹುದ್ದೆಯಲ್ಲಿ ಅವ್ರಿಗೆ ಸಮಾನತೆ ಇಲ್ಲ ಅಂದರೆ ಆ ವಿಧಿಯ ವಿರುದ್ಧ ನಾವು ಸಂವಿಧಾನಾತ್ವಾಗಿ ನಾವು ಹೋರಾಟವನ್ನು ಮಾಡ್ಬೋದು ಅಂಬೇಡ್ಕರ್ ಅವರು ಸಂವಿಧಾನದ ಒಂದು ವಿಧಿಯನ್ನು ಏನು ಮಾಡಿದ್ದಾರಪ್ಪ ಅಂದರೆ ಅವರು ಹೃದಯ ಇದ್ದಂತೆ ಸಂವಿಧಾನದ ಹೇಗೆ ಮನುಷ್ಯನಲ್ಲಿ ಒಂದು ಹೃದಯ ಇರುತ್ತೋ ಆ ರೀತಿ ಒಂದು ಸಂವಿಧಾನ ಅನ್ನೋದು ಒಂದು ಹೃದಯದ ಥರ ಕೆಲಸ ಮಾಡ್ತಿದೆ ಅಂತ ಅವರು ವಿವರಣೆ ನೀಡ್ತಾರೆ ಅಂಬೇಡ್ಕರ್ ಅವರು ಒಂದು ಶೂದ್ರ ಜನಾಂಗ ಅನ್ನೋಕ್ಕಿಂತ ಅವ್ರು ಎಷ್ಟು ಕೆಳವರ್ಗದವರು ಅವರನ್ನ ಟೀಕೆ ಮಾಡ್ತಿದ್ದರು ಮತ್ತು ಮೇಲ್ವರ್ಗದವರನ್ನ ಯಾವ ರೀತಿ ಅವರು ಉತ್ತ್ ಉತ್ತಮ ಸ್ಥಾನದಲ್ಲಿ ಇದ್ದರೂ ಆಗಿನ ಕಾಲದಲ್ಲಿ ಹಾಗೆಯೇ ಅದು ಕೆಳವರ್ಗದವರಿಗೂ ಕೂಡ ಅವರು ಒಂದು ಶೋಷಣೆ ಮಾಡ್ತಿದ್ದರು ಆ ಒಂದು ಅವರು ಏನಂತಾರಪ್ಪ ಅಂದರೆ ಒಂದು ಕಲ್ಲಿನ ಶಿಲೆಯನ್ನು ನಾವು ರೀತಿ ಅದು ಕೆತ್ತನೆ ಮಾಡಿದ್ರೇ ಒಂದು ಶಿಲೆ ಆಗುತ್ತೋ ಆ ರೀತಿ ಅಂಬೇಡ್ಕರ್ ಅವರು ಪಡೆದಂಥ ಕಷ್ಟಗಳೆಲ್ಲ ಅವರು ಒಂದು ಶಿಲೆಯಾಗಿ ನಿಂತ್ಕೋಳಕ್ಕೆ ಸಹಾಯವಾಯಿತು ಅದು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳು ಪ್ರಸ್ತುತ ಬೃಹತ್ ಸಂವಿಧಾನ ನಮ್ಮದು ಭಾರತದಲ್ಲಿರುವಂಥ ಬೃಹತ್ ಸಂವಿಧಾನ ಒಂದು ಸಂವಿಧಾನವಾಗಿದೆ ಕೆಲವು ನಾವು ಅಮೇರಿಕದಿಂದಾನೂ ತೊಗೊಂಡಿದ್ದೀವಿ ಯು ಎಸ್ ಎಯಿಂದಾನೂ ತೊಗೊಂಡಿದ್ದೀವಿ ಕೆನಡಾದಿಂದನೂ ತೊಗೊಂಡಿದ್ದೀವಿ ಐರ್ಲ್ಯಾಂಡ್ ನೆದರ್ಲ್ಯಾಂಡ್ ಮತ್ತು ರಷ್ಯದಿಂದಲೂ ಕೆಲವೊಂದು ವಿಧಿಗಳನ್ನು ನಾವು ತಾಂಡಿದಿವಿ ಎಲ್ಲ ಸಾರ್ವಜನಿಕವಾಗಿ ನಾವು ಉಪ್ಯೋಗ್ಸ್ಕೊಂಡ್ಬಿಟ್ಟು ನಾವು ಕ ಪ್ರಸ್ತುತ ಇದು ಸುದ್ದಿ ಮಾಧ್ಯಮಗಳಿಗೆ ನಾವು ಅವಕ್ಕೆಲ್ಲ ನ್ಯಾಯ ಒದಗಿಸೊ ರೀತಿ ಕೆಲಸ ಮಾಡ್ತಿದೆ ನನಗೆ ಅದು ಅಚ್ಚುಮೆಚ್ಚಾದ ಸಂಗತಿ ಆಗಿದೆ